ಜನಸಾಮಾನ್ಯರ ಬದುಕಿನಲ್ಲಿ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಬಳಕೆ ಅನಿವಾರ್ಯವಾಗಿದೆ ಇಂದು ಸರಕಾರಿ ಹಾಗೂ ಖಾಸಗಿ ಸಂಸ್ಥೆಗಳೆರಡೂ ಆಧುನಿಕ ಆವಿಷ್ಕಾರಗಳ ಮೊರೆ ಹೋಗಿದೆ ಇಲ್ಲೆಲ್ಲ ಕನ್ನಡ ಭಾಷೆ ಬಳಸದೆ ಇದ್ದರೆ ಕನ್ನಡಿಗರು ವ್ಯವಹರಿಸುವುದು ಸಮಸ್ಯೆಯಾಗುತ್ತದೆ ಬ್ಯಾಂಕು ಅಂಚೆ ಕಚೇರಿ ರೈಲ್ವೆ ಇತರೆ ಯಾವುದೇ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ತಂತ್ರಜ್ಞಾನದಲ್ಲಿ ಅಳವಡಿಸಬೇಕು ಈಗ ಕನ್ನಡ ಭಾಷೆಯ ಸಂದೇಶ ಕಳಿಸಲು ಕನ್ನಡವನ್ನು ಇಂಗ್ಲಿಷ್ ಮುಖಾಂತರವಾಗಿ ಬಳಸುತ್ತಾರೆ ಕನ್ನಡವನ್ನು ಇಂಗ್ಲೀಷಿನ ಅಕ್ಷರಗಳನ್ನು ಬಳಸಿ ವ್ಯವಹರಿಸುವ ಮಟ್ಟಿಗೆ ತಂತ್ರಜ್ಞಾನ ಮತ್ತು ಅಂತರ್ಜಾಲ ಮುಂದುವರೆದಿದೆ ಇದರಿಂದ ಕನ್ನಡ ಅಕ್ಷರಗಳ ಬಳಕೆ ಕಡಿಮೆ ಆಗಿದೆ ಇದನ್ನು ತಡೆಯಲು ನಾವು ಕನ್ನಡ ಅಕ್ಷರಗಳನ್ನು ಹೆಚ್ಚಾಗಿ ಬಳಸಿ ವ್ಯವಹರಿಸಬೇಕು